ನನ್ನ ಮೇಲೆ ಪ್ರಭಾವ ಬೀರಿದ ಕೊನೆಯ ಪುಸ್ತಕ ಯಾವುದೆಂದರೆ ಅದು ಒಂದು ತೆಲುಗು ಭಾಷೆಯಲ್ಲಿ ಬಂದಿರುವ ಅಂತಹ ಒಂದು ಪುಸ್ತಕ ಅದು ಬರೆದವರು ರಾಮ್ಗೋಪಾಲ್ ವರ್ಮಾ ಅನ್ನೋ ಒಬ್ಬ ತೆಲುಗು ಸಿನ್ಮಾ ಸ್ ನಿರ್ದೇಶಕರು ಅದು ಏಕೆ ನನ್ನ ಮೇಲೆ ಪ್ರಭಾವ ಬೀರಿತು ಅಂದರೆ ಅದು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮಗೆ ಒಂದು ಪ್ರಭಾವ ಬೀರಿತು ಯಾಕಂದರೆ ಒಬ್ಬ ಜೀವನದಲ್ಲಿ ತಂದೆ ತಾಯಿ ಸಂಬಂಧ ಅಂದರೆ ಏನು ಮತ್ತು ಅಣ್ಣ ತಮ್ಮ ಸಂಬಂಧ ಅಣ್ಣ ತಮ್ಮ ಸಂಬಂಧ ಅಂದರೇನು ಯಾರಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಮತ್ತು ಜೀವನದಲ್ಲಿ ಹೆಂಗೆ ಬಾಳಬೇಕು ಅನ್ನೋದ್ರ ಬಗ್ಗೆ ಅದು ತುಂಬ ಅಚ್ಚುಕಟ್ಟಾಗಿ ಬರೆದಿರುವಂತಹ ಒಂದು ಪುಸ್ತಕ ಅವ್ರದ್ದು ನಾನು ಆ ಸಿನ್ ಆ ಒಂದು ಪುಸ್ತಕ ಓದಿದ ಮೇಲೆ ಜೀವನ ಅಂದರೆ ಹಿಂಗೇ ಇರುತ್ತೆ ಮನುಷ್ಯರಂದರೆ ಹಿಂಗೇ ಇರ್ತಾರೆ ಅಂತ ಒಂದು ಭಾವನೆಯಲ್ಲಿ ನಾನು ತುಂಬ ಅಚ್ಚುಕಟ್ಟಾಗಿ ಇದೇ ಇದು ಮಾಡಿದ್ದೀನಿ